ನಾನು ಎರಡನೇ ಪ್ರಾಡಕ್ಟನ್ನು ಖರೀದಿಸಿದ್ದು ಟ್ರಿಮ್ಮರ್ ಆಗಿದೆ ಇದು ವೆರಿ ಲೆಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಥವಾ ವೇಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಂದರೆ ನಾವು ಖರೀದಿ ಮಾಡಿದ್ದು ಏಳುನೂರು ರೂಪಾಯಿಗೆ ಆದರೆ ಒಳಗಡೆ ಮಶೀನ್ಸ್ ಎಲ್ಲ ಮೇಲೆ ಏನೋ ಅದೇ ರೀತಿ ಅದೇ ಬಣ್ಣ ಅದೇ ರೀತಿ ಇದೆ ಬಟ್ ಏನೂ ವರ್ಕ್ ಲಾ ವರ್ಕ್ ಆಗಲಿಲ್ಲ ಒಂದು ಬರೀ ಒಂದು ಟ್ರಿಮ್ ಮಾಡೋದಿದೆ ಅಷ್ಟೇ ಒಂದು ಟ್ರಿಮ್ ಮಾಡೋ ಅಷ್ಟರಲ್ಲಿ ಅದು ಫೇಲ್ಯೂರ್ ಆಯಿತು ಯಾವ ಟ್ರಿಮ್ಮು ಮಾಡೋಕ್ಕಾಗ್ಲಿಲ್ಲ ಮತ್ತು ಅದು ರೆಡಿ ಮಾಡ್ಸೋಕ್ಕೂ ಆಗೋದಿಲ್ಲ ಕಾಸ್ಟ್ ಬೇರೆ ಜಾಸ್ತಿ ಇತ್ತು ರೆಡಿ ಮಾಡ್ಸೋಕ್ಕೆ ಹಾಗಾಗಿ ನಮಗೆ ಅದೊಂದು ನೆಗೆಟಿವ್ ಪ್ರಾಡಕ್ಟ್ ಆಗಿ ನನಗೆ ಅನಿಸ್ತು ಯಾಕೆಂದರೆ ಯಾವುದೇ ಟ್ರಿಮ್ಮರನ್ನೂ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಆಫ್ಲೈನಲ್ಲಿ ಪರ್ಚೇಸ್ ಮಾಡೋದು ಒಳ್ಳೆಯದು